ಹಲೋ ನಮಸ್ತೆ ಆ ನಿಮ್ಮ ಶಾಪಲ್ಲಿ ಯಾವುದೆಲ್ಲ ಮೊಬೈಲ್ ಇದೆ ನನಗೆ ವಿವೋ ಬೇಕಿತ್ತು ಐ ಫೋನಿಗೆ ಎಷ್ಟು ಆಂ ಕಡ್ಮೆದು ಇಲ್ಲಾ ಆಯ್ತು ಬೇಡ ಬೇಡ ಇದೂ ವಿವೋಗೆ ಎಷ್ಟು ಮೊಬೈಲಿಗೆ ಹೌದಾ ಕ್ಯಮರ ಎಲ್ಲ ಚಂದ ಉಂಟಾ ಮತ್ತು ಅದ್ರದ್ದು ಎಲ್ಲ ಸಿಸ್ಟಮ್ ಎಲ್ಲ

ಹಾಂ ಹೌದಾ ಮತ್ತೆ ಅದರಲ್ಲೀ ಅಂದರೆ ಕ್ಯಮರ ಎಲ್ಲ ಕ್ಲೀನ್ ಬರ್ತದಾ ಎಲ್ಲ ತೆಗೆಯುವಾಗ ಆ ಮತ್ತೆ ಇದು ಟ್ಯಾಬೆಲ್ಲ ಇರ್ತದಾ ಹಾಂ ಟ್ಯಾಬ್ ಟ್ಯಾ ಹಾಂ ಅದು ಕೂಡ ಅದೇ ಕಂಪೆನಿಯ ಹಾಂ ಅದಕ್ಕೆಲ್ಲ ಹೇಗೆ ರೇಟ್ ಆಂ ಅದರ ಕವರು ಮತ್ತು ಸ್ಕ್ರೀನ್ ಗಾರ್ಡೆಲ್ಲಾ ಅಲ್ಲೇ ಸಿಗ್ತದೆ ಮೊಬೈಲ್ ಅಂಗಡಿ ಅಲ್ಲ ಅಲ್ಲ ಟ್ಯಾಬಿಗೆ ಹಾಂ ಹೌದಾ

ಮತ್ತು ಹಾಂ ಆಂ ಬೇಕಿತ್ತು ಹಾಗಿದ್ರೇ ಅಂದರೆ ಹಣ ಇಲ್ಲ ಸ್ವಲ್ಪ ಲೋನ್ ಮೇಲೆ ಕೊಡ್ತೀರಾ ಅಂತ ಕೇಳಲಿಕ್ಕೆ

ಅದಕ್ಕಿಂತ ಕಡಿಮೆ ಇಲ್ಲವಾ ಹೌದಾ ಹಾಂ ಹಾಂ ನಾವು ಪರಿಚಯ ಇದ್ದಿರಿ ಮತ್ತು ಅಂದರೆ ಎರಡು ತಿಂಗಳಿಗೊಮ್ಮೆ ಕಟ್ಬೋದ ಅಂದರೆ ಮನೆಲೆಲ್ಲ ಪ್ರಾಬ್ಲಮ್ ಇದ್ದರೆ ಅಂದರೆ ಹಾಂ ಸರಿ ತ್ಯಾಂಕ್ಸ್ ಆಯ್ತಾ ಹಾಂ ಆಯ್ತು